ಆಂ ಹಲೋ ನಮಸ್ತೆ ಮ್ಯಾಮ್ ಮ್ಯಾಮ್ ನನ್ನದು ಎಕ್ಸಾಮ್ ಎಲ್ಲ ಆಯಿತು ಮ್ಯಾಮ್ ಇನ್ನು ನೆಕ್ಸ್ಟ್ ಯಾವ ಕೋರ್ಸ್ ಎಲ್ಲ ತಗೊಂಡ್ರೆ ನಮಗೆ ಕೆಲಸ ಸಿಕ್ತದೆ ಮ್ಯಾಮ್ ಹಾಂ ಮ್ಯಾಮ್ ನನ್ನದು ಎಕ್ಸಾಮ್ ಎಲ್ಲ ಆಯಿತು ಇನ್ನು ಯಾವ ಕೋರ್ಸ್ ತಗೊಂಡ್ರೆ ನಮಗೆ ಮುಂದೆ ಕೆಲಸ ಎಲ್ಲ ಸಿಕ್ತದೆ ವಾಣಿಜ್ಯ ವಿಭಾಗದಲ್ಲಿ ವಿಭಾಗವನ್ನ ತಗೊಂಡ್ರೆ ಮುಂದೆ ಯಾವುದೆಲ್ಲ ಕೆಲಸ ಸಿಕ್ತದೆ ಮ್ಯಾಮ್ ಅಥವಾ ಹಾಂ ಹೌದಾ ಮ್ಯಾಮ್ ಅಂದರೆ ಕಂಪಲ್ಸರಿ ಆಗಿ ಸಿಕ್ತಿದೆ ಅಲ್ವಾ ಮ್ಯಾಮ್ ಹಾಗಾದರೆ ವಾಣಿಜ್ಯ ವಿಭಾಗ ತಗೊಂಡ್ರೆ ಯಾವುದ್ರಲ್ಲಿ ಆದರೂ ಕೆಲಸ ಸಿಕ್ತದೆ ಅಲ್ವಾ ಹೌದಾ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಹಾಗಿದ್ದರೆ ನಾನು ವಾಣಿಜ್ಯ ವಿಭಾಗವನ್ನೇ ತಗೊಳ್ತೇನೆ ಹಾಂ ನನಗೇನಾದ್ರು ಇನ್ನು ಮುಂದೆ ಏನಾದ್ರೂ ಕೇಳ್ಲಿಕ್ಕಿದ್ರೆ ಇದರ ಬಗ್ಗೆ ವಾಣಿಜ್ಯ ವಿಭಾಗದ ಬಗ್ಗೆ ನಿಮಗೆ ಕಾಲ್ ಮಾಡ್ತೇನೆ ಆಯಿತಾ ಮ್ಯಾಮ್ ಓಕೆ ಓಕೆ ಮ್ಯಾಮ್ ಥ್ಯಾಂಕ್ ಯು